ಹಲೋ ಗುಡ್ ಆಫ್ಟರ್ನೂನ್ ಸರ್ ಸರ್ ನಾನು ಬಿ ಎಸ್ ಸಿ ಫೈನಲ್ ಇಯರ್ ವೆನಿಲ ಅಂತ ಸರ್ ಹಾಂ ಸರ್ ಅದೇ ಸರ್ ನಿನ್ನೆ ಒಂದು ಪಾಠ ಮಾಡ್ತಾ ಇದರಲ್ಲ ಸರ್ ನಾನು ಲಾಸ್ಟ್ ಲಾಸ್ಟಿಗೆ ಬಂದೆ ಸರ್ ಕ್ಲಾಸಿಗೆ ಸ್ಟಾರ್ಟಿಂಗ್ ಅಷ್ಟು ಗೊತ್ತಾಗಿಲ್ಲ ಅದು ನೀವು ಮಣಿಪುರದ ಒಂದು ಟ್ರೈಬಲ್ ಕಮ್ಯುನಿಟಿ ಬಗ್ಗೆ ಹೇಳ್ತ ಇದಿರಲ್ಲ ಸರ್ ಜಂಡರ್ ರಿಲೇಟೆಡ್ದಾಗಿ ಈಗ ಯೂಸ್ವಲಿ ಪಾಟ್ರಿಯಾರ್ಕಲ್ ಸಿಸ್ಟಮ್ ಇರುತ್ತೆ ಅವ್ರುದ್ದು ಒಂಥರ ಡಿಫ್ರೆಂಟ್ ಅಂತ ಹೇಳಿದ್ರಿ ಸರ್ ಅದು ಒಂದು ಸ್ವಲ್ಪ ಡೌಟ್ ಇತ್ತು ಸರ್

ಸರ್ ಅಂದರೆ ಈಗ ಇಲ್ಲೆಲ್ಲ ನಮ್ಮ ಕಡೆಯಲ್ಲ ಫುಲ್ಲು ಈ ಥರ ಗಂಡು ಮಕ್ಕಳು ದಿಶಿಷನ್ಸ್ ತಗೋತಾರೆ ಆಮೇಲೆ ದುಡಿಯೋದು ಅವರೆ ಅಂತ ಮತ್ತೆ ಬತ್ ಮನೆಯ ಮನೆಗಳಲ್ಲಿ ಮನೆ ನಡೆಸೋರೆಲ್ಲ ಹೆಣ್ಣು ಮಕ್ಕಳು ಅಂತ ನಮ್ಮಲ್ಲಿ ಇದೆಯಲ್ಲ ಸರ್ ಅಲ್ಲಿ ಹೇಗೆ ಸರ್ ಅನ್ ಅಂದರೆ ಅಲ್ಲುನು ಇದೆ ಥರನ ಹೆಂಗೆ ಸರ್

ಹಾಂ ಸರ್ ಅಂದರೆ ಹೊರಗಡೆ ದುಡಿಯೋರು ಹೆಣ್ಣು ಮಕ್ಕಳೇನ ಸರ್ ಮನೇಲಿ ಕೆಲಸ ಮಾಡದು ಯಾರು ಸರ್ ಹಾಗಂದ್ರೆ ಸರ್ ಗಂಡು ಮಕ್ಳು ಏನು ಮಾಡ್ತಾರೆ ಸರ್ ಹಾಗಂದ್ರೆ ಹಾಂ ಹಾಂ ಸರ್ ನನ್ಗೆ ಇನ್ನಂದು ಡೌಟಿತ್ತು ಸರ್ ಈಗ ಸರ್ ಹೆಣ್ ಮಕ್ಳು ಅಂದರೆ ಈಗ ಪ್ರೆಗ್ನೆಸಿ ಎಲ್ಲ ಟೈಮಲ್ಲಿ ಅವ್ರಿಗೊಂದು ಸ್ವಲ್ಪ ರೆಸ್ಟ್ ಎಲ್ಲ ಬೇಕಾಗತ್ತಲ್ಲ ಸರ್ ಆ ಟೈಮಲ್ಲಿ ಹೇಗೇ ಅನ್ನೋದು ಒಂದು ಸೊಲ್ಪ್ ಡೌಟ್ ಇತ್ತು ಸರ್

ಓಕೆ

ಅಂದರೆ ಸರ್ ಆ ಟೈಮಲ್ಲಿ ಅವ್ರು ಕೆಲಸ ಹೆಂಗೆ ಮಾಡ್ತಾರೆ ಸರ್ ಇನ್ನೊಂದು ಐದಾರು ಡೌಟಿತ್ತು ಸರ್ ನನಗೇ ಅದೇ ಸರ್ ಇನ್ನಂದು ಐದಾರು ಡೌಟಿತ್ತು ಸರ್ ಅದನ್ನು ನಾಳೆ ಬೆಳಿಗ್ಗೆ ಸರ್ ನಿಮ್ಮದು ಟೆನ್ ಓ ಕ್ಲಾಕ್ ಕ್ಲಾಸಿದೆಯಲ್ಲ ಸರ್ ನಾನು ಒಂದ್ಸೊಲ್ಪ ಲೇಟಾಗಿ ಬರ್ತಿನಿ ಸರ್ ಸ್ವಲ್ಪ ಮಾರ್ನಿಂಗ್ ಸ್ವಲ್ಪ ಕೆಲಸಯಿತ್ತು ಕ್ಲಾಸ್ ಮುಗದ ಮೇಲೆ ನಾನು ನಿಮ್ಮ ಡೌಟ್ಸ್ ಎಲ್ಲ ಕೇಳ್ತಿನಿ ಸರ್ ಫ್ರೀ ಇದಿರಲ್ಲ ಸರ್ ಅವಾಗ ಟ್ವೇಲ್ ಟ್ವೇಲ್ಲಿಗೆಲ್ಲ ನನಗೆ ಕ್ಲಾಸ್ ಇಲ್ಲ ಸರ್ ಅವಾಗ ಫ್ರೀ ಇದ್ದರೆ ನಾನು ಬಂದು ಕೇಳ್ತೀನಿ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್